ಹಲೋ ಅಲೋ ಯಾರು ರೀ ಯಾರು ರೀ ಗೊತ್ತಿಲ್ಲ ರೀ ನಮ್ಮದು ಸ್ವೀಟ್ ಅಂಗಡಿ ಅದಾ ರೀ ಅಲೋ ಹಾಂ ಹೌದು ರೀ ಯಾವ ಸ್ವೀಟ್ ಬೇಕು ರೀ ನಮ್ಮಲ್ಲಿ ಭಾಳಷ್ಟು ಅವಾ ರೀ ಜಾಮೂನ್ ಅದಾ ರೀ ಬರ್ಫಿ ಅದಾ ರೀ ಪೇಡಾ ಅದಾ ರೀ ಡ್ರಿಂಕ್ ಲಾಡು ಅದಾ ಎಲ್ಲ ಅದಾ ರೀ ನಂಬಳಿ ಭಾಳಷ್ಟು ಸ್ವೀಟ್ಸ್ ಅದಾ ರೀ ನಮ್ಮ ಸ್ವೀಟ್ ಅಂಗಡಿನೇ ಅದು ಅಲ್ಲರಿ ನಂಬಳಿ ಭಾಳ ಸ್ವೀಟ್ ಅವಾ ಮತ್ತು ನಿಮಗೇನು ಬೇಕು ಅಂತ ನಮ್ಗೆ ಗೊತ್ತಿಲ್ಲ ಅಲ್ರಿ

ಜಾಮೂನು ಎಷ್ಟು ಬೇಕು ರೀ

ಹಾಂ ಎಷ್ಟು ಬೇಕು ರೀ ಹಾಂ ಆರ್ಡ್ರ್ ಕೊಟ್ರೆ ಎಷ್ಟು ಬೇಕಾದ್ರೆ ಅಷ್ಟು ಮಾಡ್ಕೊಡ್ತೀವಿ ರೀ ನಾವು

ಹೌದು ರೀ ಹಾಂ ಹಾಂ ಏನು ಫಂಕ್ಷನ್ ಅದಾ ರೀ ಬರ್ತಡೇ ಅದಾ ರೀ ಆಯ್ತು ಬರ್ರಿ ನಿಮ್ಗೆ ಏನು ಡ್ರೈ ಜಾಮೂನು ಬೇಕಾ ರೀ ಅಥವಾ ಏನು ಇದು ಬೇಕು ರೀ ಲಿಕ್ವಿಡ್ ಇದ್ದದ್ದು ಬೇಕಾ ಯಾವ ಜಾಮೂನು ಬೇಕು ರೀ ಯಾವ ಥರ ಜಾಮೂನು ಬೇಕು ಅದು ನೋಡಿರಿ ನೀವು ಎಷ್ಟು ತಗೊಳ್ತೀರಿ ತಗೋದ್ರ ಮ್ಯಾಲ ಸ್ವಲ್ಪ ನಾವು ಏನಾಗ್ತದೆ ಗೊತ್ತು ರೀ ಜಾಸ್ತಿ ತಗೊಂಡೋರಿಗೆ ನಾವು ಸ್ವಲ್ಪ ಕಡಿಮೆ ಮಾಡ್ತೀವಿ ರೀ ಈಗ ನಮ್ಮ ಕಡೆಯಿಂದ ಅದು ಕಡಿಮೆ ಮಾಡ್ತೀವಿ ಅದಕ್ಕೆ ಏನಾಗುತ್ತೆ ಅಂದ್ರೆ ರಿಸ್ನೇಬಲ್ ಹಾಕ್ತೀವಿ ತಗೊಳ್ರಿ ನಾವೇನು ಅಂತ ಬರೀ ಏನು ಜಾಸ್ತಿ ಹಚ್ಚಲ್ಲ ನಿಮಗೆ ಬರ್ರಿ ನೀವು ಶಾಪಿಗೆ ಬರ್ರಿ ಶಾಪಿಗೆ ಬರ್ರಿ ಒಂದೂ ಅಲ್ಲಲ್ಲ ಬರ್ತೀರಿ ಆದ್ರೆ ನೀವು ನಂಬಳಿಗೆ ಬಂದು ಸ್ವಲ್ಪ ಟೇಸ್ಟ್ ನೋಡಿ ಹೆಂಗೆ ಸೈಜ್ ನೋಡಿ ಯಾವ ಸೈಜ್ ಆದ್ರೆ ಹೆಂಗೆ ಇರ್ತದೆ ಏನು ಇರ್ತದೆ ಬೇರೆ ಬೇರೆ ಸ್ವೀಟ್ನು ಅವಾ ರೀ ನಂಬಳಿ ಅದಕ್ಕೆ ನೀವು ಬರೀ ಜಾಮೂನು ಅಂತ ಒಂದು ಹಿಡ್ಕೊಂಡು ಕೂತಿರಿ ನೀವು ಬಂದ್ರೆ ಏನದಪ್ಪ ಅಂದ್ರೆ ಯಾವ ಜಾಮೂನು ತಗೊಳ್ಬೇಕು ಏನು ಅನ್ನೋದು ಗೊತ್ತಾಗ್ತದೆ ಜಾಮೂನು ತಗೊಳ್ಬೇಕೊ ಪೇಡ ತಗೊಳ್ಬೇಕೊ ಅಥ್ವಾ ಏನು ಮೈಸೂರು ಪಾಕ್ ತಗೊಳ್ಬೇಕು ಜಿಲೇಬಿ ತಗೊಳ್ಬೇಕು ಅನ್ನೋದು ಎಲ್ಲ ನಿಮಗೆ ಇದು ಅಷ್ಟು ಅನ್ಸಲ್ವ ಅದಕ್ಕೆ ನೀವೂ ಹಾಂ ನೀವು ಬಂದ್ರೂನು ಕೇಳಿ ಐಡ್ಯ ಬರ್ತದೆ ರೀ ನಿಮಗೆ ಸ್ವಲ್ಪ ನಿಮಗೆ ಸ್ವಲ್ಪೂ ಎಲ್ಲ ಹಾಂ ಅದೇ ನಿಮಗೆ ಆದರೆ ವಜ್ಜಿ ಬರ್ತದೆ ರೀ ಸ್ವಲ್ಪ ಬರ್ತವೆ ಮತ್ತು ಮೈಸೂರು ಪಾಕು ಆದರೆ ಸ್ವಲ್ಪ ಹಗುರ ಇರ್ತದೆ ಬೇರೆ ಸ್ವೀಟ್ ಆದರೆ ಇರ್ತದೆ ಅದಕ್ಕೆ ಅಲ್ಲಿ ಇಲ್ಲಿ ಬಂದ್ರು ಅಂದ್ರೆ ನಿಮಗೆ ಸ್ವಲ್ಪ ಇದು ಆಗ್ತದೆ ರೀ ಹಾಂ ಅದಕ್ಕೆ ನೀವು ಬರ್ರಿ ನೀವು ಬಂದು ನೀವು ಬಂದ್ರಿ ಅಂದ್ರೆ ನಿಮಗೆ ಏನಾದೆ ಅಂದ್ರೆ ಇಷ್ಟ ಅಂತ ಕೊಡ್ತೀವಿ ರೀ ನಾವು ಹ್ಞೂ ನಮ್ಮ ಕಡೆನೆ ನಿಮ್ಗೆ ಆದಷ್ಟು ಕಡಿಮೆಯೇ ಮಾಡ್ಕೊಡ್ತೀವಿ ತಗೊಳ್ರಿ ನಾವು ಬರ್ರಿ ಬರ್ರಿ ಆಮೇಲೆ ಹಾಂ ಸರ್ ನಮ್ಸ್ಕಾರ ರೀ ನೀವೇ ಏನು ರೀ ಆರ್ಡ್ರ್ ಕೊಟ್ಟರೂ ಮಾತಾಡದವ್ರು ಹಾಂ ಬರ್ರಿ ಬರ್ರಿ ಬರ್ರಿ ಹಾಂ ಈಗ ಅದೇ ಏನು ಅದು ಅಂತ ಅಂದ್ರೆ ಇದು ನೋಡಿರಿ ಈ ಸ್ವೀಟ್ ಹಿಂಗಿದೆ ಈ ಸ್ವೀಟ್ ಹಿಂಗೆ ಕೆ ಜಿ ಅದ ಈ ಸ್ವೀಟ್ ಹಿಂಗೆ ಕೆ ಜಿ ಅದ ಆರುನೂರು ಎಂಟುನೂರು ಹಾಂ ಬರ್ರಿ ಇದು ತಗೊಳ್ರಿ ನೀವು ಇದು ಚಲೋ ಬರ್ತಾ ಬರ್ತಾ ಬರ್ತಾ ಬರ್ತಾ ಓಕೆ ನಮಸ್ಕಾರ